ಹಲೋ ಕೇಳ್ತಾ ಉಂಟಾ ಓಕೆ ಸೊ ನನ್ನದೊಂದು ಬರ್ಥಡೇದು ಪಾರ್ಟಿ ಇದೆ ಸೋ ಅದಕ್ಕೆ ನೀವು ಅಡಿಗೆಗಳನ್ನು ಮಾಡ್ಬೋದಾ ನಾವು ಉಡುಪಿಯಿಂದ ಮಾತಾಡೋದು ಕಾರ್ಯಕ್ರಮ ಒಂದು ಹಾಲಲ್ಲಿ ಇಟ್ಟುಕೊಂಡಿದ್ದೇವೆ ಸೊ ನಿಮಗೆ ಉಡುಪಿಯಲ್ಲಿ ಒಂದು ಹಾಲಲ್ಲಿ ಇಟ್ಟುಕೊಂಡಿದ್ದೇವೆ ಒಂದು ಇದರಲ್ಲಿ ಬರ್ಥಡೇದು ಸೊ ಒಂದು ಸಧಾರಣ ಒಂದು ಐವತ್ತು ಜನ ಬರ್ತಾರೆ ಮೆನುವಲ್ಲಿಯ ಸೋ ಅಂದರೆ ಇಲ್ಲಿ ನಾರ್ಮಲ್ ಆಗಿ ಒಂದು ಘೀ ರೈಸ್ ಬೇಕಾಗ್ತದೆ ಮತ್ತೆ ಅದಕ್ಕೊಂದು ಸಾರಲ್ಲಿ ಚಿಕನ್ ಸಾರು ಅಥವಾ ಏನಾದರು ಮಾಡಿದರು ಆಗ್ತದೆ ಮತ್ತು ಸೈಡಲ್ಲಿ ಸೈಡ್ ಡಿಶ್ನಲ್ಲಿ ಒಂದು ಚಿಕನ್ ಚಿಕನ್ ಸುಕ್ಕಾ ಅಥವಾ ವೆಜ್ಜಲ್ಲಿ ಗೋಬಿ ಮಂಚೂರಿ ಆ ಥರದ್ದು ಯಾವುದಾದ್ರು ಇದ್ದರೆ ಸಾಕು ಓಕೆ ನಾನು ತಂದು ಇಡ್ತೇನೆ ಹ್ಞೂ ಟೈಮಿಂಗ್ ಅಂತಹೇಳದ್ರೆ ನಮ್ಮದು ಬರ್ಥಡೇ ಸ್ಟಾರ್ಟ್ ಆಗುವಂಥದ್ದು ಹತ್ತು ಗಂಟೆಗೆ ಸೋ ನಾವು ಹನ್ನೆ ಮಧ್ಯಾಹ್ನ ಮಾಡುವಂತದ್ದು ಯಾವ್ದು ಫಂಕ್ಷನು ಸೋ ನೀವು ಬೆಳಿಗ್ಗೆ ಒಂದು ಹತ್ತು ಗಂಟೆ ಆಚೆ ಬಂದರೆ ಸೋ ನಿಮಗೆ ಅಡಿಗೆ ಮಾಡಲಿಕ್ಕೆಲ್ಲ ಸುಲಭ ಆಗ್ತದಲ್ಲ ಐವತ್ತು ಮಂದಿಗೆ ಓಕೆ ಅದು ಕೊಡುವ ಅದು ಪರವಾಗಿಲ್ಲ ಯಾಕಂತೇಳಿದ್ರೆ ನಿಮ್ಮದರಲ್ಲಿ ಎಷ್ಟು ಜನ ಬರ್ತಾರೆ ಒಂದು ಸಾಧಾರಣ ಒಂದು ಲೆಕ್ಕ ಹೇಳ್ಬೋದಾ ನಾಲ್ಕೈದು ಜನ ಸಾಕಾ ಓಕೆ ಇದು ನಿಮ್ಮದು ಒಂದು ಪ್ಲೇಟಿಗೆ ರೇಟ್ ಎಷ್ಟು ಹೇಳ್ತೀರಾ ಅಲ್ಲಲ್ಲ ಒಂದು ಎಕ್ಸಾಕ್ಟ್ ಒಂದು ನೂರು ರೂಪಾಯಾ ನೂರ ಹತ್ತು ರೂಪಾಯಾ ಆ ರೇಂಜಲ್ಲಿ ಸಿಕ್ಕಿದರೆ ಒಳ್ಳೆ ಇತ್ತು ನೂರ ಮೂವತ್ತು ಆಗ್ತದಾ ಅಂದರೆ ಪರ್ ಪ್ಲೇಟಿಗೆ ನೀವು ನೂರ ಮೂವತ್ತು ಥರ ಚಾರ್ಜ್ ಮಾಡ್ತೀರ ಓಕೆ ಹ್ಞೂ ಗಾಡಿ ಜಾಗಕ್ಕೆ ಪಾರ್ಕಿಂಗ್ ಎಲ್ಲ ಉಂಟು ಏನು ತೊಂದರೆ ಇಲ್ಲ ಸೊ ನೀವು ನಿಮಗೆ ನಿಮ್ಮದೆಲ್ಲ ಸೆಟಪ್ ಎಲ್ಲ ನೀವೆ ತಗೊಂಬರ್ತಿರಲ್ಲ ಸರಿ ಅದು ತಂದು ಕೊಡುವ ಅಲ್ಲಲ್ಲ ಆ ಥರ ಏನಾಗಲ್ಲ ಯಾಕಂತಹೇಳಿದ್ರೆ ಅದು ಒಂದು ದಿವಸ ಮುಂಚೇನೆ ತರಿಸಿ ಇಡ್ತೇನೆ ಬೇಕಾದ್ರೆ ಬಟ್ ನೀವು ಆನ್ ಟೈಮಲ್ಲಿ ಬಂದು ಒಂದು ಅಡಿಗೆಯನ್ನು ಮಾಡಿಕೊಟ್ಟರೆ ನಮಗೆ ಒಳ್ಳೆದು

ಓಕೆ ನಾನು ಸೆಂಡ್ ಮಾಡ್ತೇನೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಿಮ್ಮತ್ತಿರ ಖಾಲಿ ಫುಡ್ ಐಟಮ್ಸ್ ಮಾತ್ರವಾ ಅಥವಾ ಏನಾದರು ಬೇಕ್ರಿ ಐಟಮ್ಸ್ ಏನಾದರು ಇದು ಮಾಡ್ತೀರಾ ಕೇಕು ಈ ಥರದ್ದು ಎಲ್ಲ ಉಂಟಾ ಸೋ ಫ್ಲೆವರ್ಸಾ ಸರಿ ನಾನು ನೀವು ವಾಟ್ಸ್ಆ್ಯಪಲ್ಲಿ ನನಗೆ ಡಿಟೈಲ್ಸ್ ಎಲ್ಲ ಕಳಿಸಿ ನಾನು ಆದ ಕೂಡಲೆ ನಿಮಗೆ ಕಳಿಸ್ತೇನೆ ಚೆಕ್ ಮಾಡಿ ನಿಮಗೆ ಹೇಳ್ತೆನೆ ಹ್ಞೂ ಸೋ ಓಕೆ ಸರಿ